ನನಗಾ ಅಡಿಗಿ ಮಾಡಕ್ಕಾ ಕಷ್ಟ ಅಂತ ಆಗಿದ್ದು ರೊಟ್ಟಿ ಮಾಡದು ನಮ್ಮ ಉತ್ರ ಕರ್ನಾಟಕದಾಗ ಭಾಳ್ ಅಂದರಾ ರೊಟ್ಟಿನ ತಿನ್ನದ್ರಿ ಹಾಗಾಗಿ ನಾವು ರೊಟ್ಟಿನ ಜಾಸ್ತಿ ಮಾಡದು ಬಟ್ ನಾವು ಕಲಿಯ ಮುಂದಾ ಅದೂ ರೊಟ್ಟಿ ಮಾಡಕಂದ್ರ ಭಾಳ ಕಷ್ಟ ಆಗಿತ್ತು ಯಾಕನ್ನೆಪಂದ್ರ ರೊಟ್ಟಿ ಮಾಡಕ್ಕ ನಮಗ ಬರ್ತಿದ್ದಿಲ್ಲ ಅವಾಗ ನಾವು ಕಲಿಯ ಮುಂದ ಏನಾಗಿತ್ತು ಹರಿದೊಗದೂ ರೊಟ್ಟಿ ಬಡಿಯಕತ್ರಾ ಇರಲಿಲ್ಲ ಆ್ಯನೆಪಂದರಾ ಹಿಟ್ಟು ಚಂದನ ಆಕ್ಯಲ್ದ ಇರದು ಹೀಗಾಗಿ ನಮಗೆ ಮಾಡಾಕ ಬರ್ತಿದ್ದರ ಒಂದೊಂದ್ಸಲೇ ರೊಟ್ಟಿ ಒಂದ್ ಅಂಗ ಸಣ್ಣು ಮಾಡಿದಿವಿ ಅನ್ಕರಿ ಸ್ವಲ್ಪ ಸಣ್ಣದು ಮಾಡೀ ವ ಹಂಚ್ನಾಗ ಹಾಕದ್ರಾಗನ ಹಂಚು ನಮಗೆ ಕೈಗೆ ಸುಟ್ಬುಡಾದು ಹಂಚು ಕಾದಂಚು ಕೈಗೆ ಬಡಿದ್ಬಿಟ್ನೆಪ್ಪ ಅಂದ್ರ ಬರೀನೆ ಎಟ್ಬಿಡದು ಹಾಗಾಗಿ ಕಷ್ಟ ಅನಸ್ತು ನಮಗೆ ಆಮೇಲೆ ಬರ್ತಾ ಬರ್ತಾ ಬಂತ್ರಿ ಅದಾ ಏನು ದೊಡ್ಡಾಗದಲ್ಲರಿ ಮಾ ಕಲಿಯ ತನಕಾ ಬ್ರಹ್ಮ್ ವಿದ್ಯ ಕಲ್ತ ಮೇಲೆ ಕೋತಿ ವಿದ್ಯ ಅಂತ ಅಲ್ಲಾ ಹಂಗತೇ ಇವಗಾ ನಾವು ಹೆಂಗೆ ಬೇಕು ಹಂಗಾ ರೊಟ್ಟಿ ಮಾಡ್ತೀವಿ ಖಡಕ್ ರೊಟ್ಟಿ ದುಂಡ್ಗಾ ಆಮೇಲೆ ಮತ್ತೆ ತೆಳ್ಳಗನು ಮಾಡ್ತೀವಿ ಅಷ್ಟ ಅಲ್ದನ ದಪ್ಪ ಕೆಳೆಯರೆ ದಪ್ಪ ಮಾಡ್ತೀವಿ ಆ ಈಗ ವಯಸ್ಸಾದವ್ರ ಇರ್ತರಾ ಅವರಿಗೆಲ್ಲಾ ತೆಳ್ಳಗಾದ್ರಾ ಬರಂಗಿಲ್ಲ ಒಂದ್ ಸ್ವಲ್ಪ ನಾರಾಗಿ ಬುಡ್ತವ ಅವರಿಗೆ ತೆಳ್ಳಗಾತಾನೆಪಂದರ ಬರಂಗಿಲ್ಲ ಹಾಂಗೆ ಒಂದ್ ಸ್ವಲ್ಪ ರೊಟ್ಟಿನ ಪುರವ ಉಬ್ಬಿಸ್ದಂಗ ಉಬ್ಬಿಸ್ಬೇಕರಿ ಅಂದರ ಮೆತ್ತಗಿರ್ತವ ಅವರುಗ ಊಟ ಮಾಡಕ್ಕಾ ಚಲೋ ಆಗತ್ತ ಅಲ್ಲಿ ಇಲ್ದಾರಿಗುನ ಆ ಜ್ವಾಳದ ರೊಟ್ಟಿ ತಿನ್ಬೇಕನಿಪ್ಪನು ನಮ್ಕಡೆ ಎಲ್ಲ ಜ್ವಾಳದ ರೊಟ್ಟಿನರಿ ಎಲ್ಲದಕ್ಕು ಜ್ವಾಳದ ರೊಟ್ಟಿನ ಇವ ಸಣ್ಣ್ ಹುಡುಗ್ರಿಲಿಂತ ಹಿಡ್ಕೊಂಡು ಆ ದೊಡ್ಡರ್ವರೆಗುನು ಜ್ವಾಳದ್ ರೊಟ್ಟಿನ ಉಣ್ಣದ್ ನಮ್ಮ ಮನಿಯಾಗ ನಮ್ಮ ಮನಿಯಾಗ ಅಂತ ಅಷ್ಟ ಅಲ್ಲಾ ಈಕ್ಕಡೆ ಭಾಗದಾಗೆಲ್ಲರೂ ಜ್ವಾಳದ ರೊಟ್ಟಿನಾ ಉಣ್ಣದು ಹಾಗಂತ ಬರೆ ಜ್ವಾಳದ ರೊಟ್ಟಿ ಅಷ್ಟ ಅಲ್ದನ ನಾವು ಸಜ್ಜೆ ರೊಟ್ಟಿನು ಮಾಡ್ತೀವಿ ರಾಗಿ ರೊಟ್ಟಿನು ಮಾಡ್ತೀವಿ ಆದರ ನಮ್ಮ ನಾವೆಲ್ಲ ಭಾಳ ಉಣ್ಣದು ಜ್ವಾಳದ್ ರೊಟ್ಟಿನ ಅಷ್ಟು ಅಲ್ದನಾ ನಾವು ರೊಟ್ಟಿ ಹಬ್ದಾಗೆಲ್ಲ ರೊಟ್ಟಿ ಹಬ್ಬಂದರ ಶ್ರಾವಣದಾಗಾ ನಾಗರ ಪಂಚಮಿ ಮಾಡ್ತೀರಲ್ಲ ಅವಾಗ ನಾಗರ ಪಂಚಮಿ ಒಳಗ ರೊಟ್ಟಿ ಹಬ್ಬ ಅಂತಂದೇ ಒಂದಿನ ಬಿಫೋರ್ ಆಗಿ ಮಾಡ್ತಿವಿ ನಾವು ಆ ಇದು ರೊಟ್ಟಿ ಹಬ್ದೊಳಗಾ ಎಳ್ಳು ಹಚ್ಚಿ ರೊಟ್ಟಿ ಮಾಡ್ತೀವಿ ಅದನಾ ರೊಟ್ಟಿ ಮಾಡಿ ನಾವು ಎಲ್ಲಾರಿಗೂ ಮನಿ ಮನಿಗೆ ಕೊಟ್ಟು ಬರ್ತಿವಿ ಅವ್ರು ನಾವು ನಮಗ್ ಅವ್ರು ಕೊಡದು ಅವ್ರಿಗೆ ನಾವು ಕೊಡದೂ ಆವತಂಕು ಬರೀ ರೊಟ್ಟೀನ ರೊಟ್ಟಿ ಎನ್ನೆಪಂದರಾ ನಾನಾ ಥರ ಪಲ್ಯ ಮಾಡ್ಕೊಂಡು ಬದ್ನಿಕಾಯಿ ಪಲ್ಯಾಂತ ಕಾಳು ಪಲ್ಯಾಂತ ಹಿಂಡ್ಯಂತ ಅದು ಇದು ಅಂತಂದು ಹೇಳಿ ಜಗ್ಗಿ ಪಲ್ಯ ಮಾಡಿರ್ತೀವಿ ಅಷ್ಟರ ಅದಕ್ಕಾ ಕಾಂಬಿನೇಷನ ರೊಟ್ಟಿ ರೊಟ್ಟಿ ಅನ್ಯಪಂದರೆ ಹೆಂಗೆ ಏನ್ಯಪ್ಪ ಬರೆ ಖಾರ್ ಪುಡಿ ಚಟ್ನಿ ಹಾಕ್ಯಂಡರ ಅಷ್ಟು ರುಚಿ ಆಗತ್ರಿ ಆ ರೊಟ್ಟಿ ಪಲ್ಯ ಖಾರ್ ಪುಡಿ ಆಮೇಲೆ ಒಂದ್ ಸೊಲ್ಪ ಎಣ್ಣೆ ಹಾಕ್ಯನುಂಡರೆ ಅದಾ ಎಷ್ಟು ರುಚಿ ಬರ್ದೈತಿ ಹಂಗತೇ ಇಲ್ಲಿ ನಾವು ನಮ್ಕಡೆ ಎಲ್ಲ ನಾವು ರೊಟ್ಟಿ ಹಬ್ಬ ಮಾಡ್ತಿವಿ ರೀ ಇದ್ರಿಂತರಾ ನಾವು ಅವ್ರಿಗೆ ಕೊಡದು ಅವ್ರು ಕಡೆಂತರಾ ನಾವು ಇಸ್ಕೊಳದೂ ಅವ್ರು ನಮ್ಮ ಮನಿಗೆ ತಮ್ಮನ ಕೊಡದು ನಾವು ಅವ್ರ ಮನಿಗೆ ತಮ್ಮನ ಕೊಡದು ಹಿಂಗ ಒಟ್ಟ್ ನಾವೆಲ್ಲ ಮಾಡೋದ್ರಿಂತರಾ ನಮಗೆ ಸಂಬಂಧಗಳನ್ನೂ ಗಟ್ಟಿ ಆಗ್ತವ್ರಿ ಅವ್ರ ಮನಿಗೆ ನಾವು ಹೋಗದೂ ನಮ್ಮ ಮನಿಗೆ ಅವ್ರು ಬರದು ಹಿಂಗಾಗಿ ಸಂಬಂಧಗಳನ್ನು ಗಟ್ಟಿ ಆಗ್ತವೂ ಸಂಬಂಧನೂ ಬೆಳಿತವೂ ಆಮೇಲೆ ವಾತವರಣನೂ ಚಲೋ ಇರುತ್ತ ಅಷ್ಟೆ ಅಲ್ದನಾ ರೊಟ್ಟಿ ಹಬ್ಬದ್ದ ಅಷ್ಟು ಅಲ್ದನಾ ಮಕರ ಸಂಕ್ರಾಂತೀನ ನಾವು ರೊಟ್ಟಿ ಮಾಡ್ತೀವಿ ರೀ ರೊಟ್ಟಿ ಮಾಡಿ ಆಮೇಲೆ ಎಳ್ಳ್ ಹೋಳಿಗಿ ಶೇಂಗಾ ಹೋಳಿಗಿ ಹಿಂಗೆಲ್ಲ ಮಾಡ್ಕ್ಯಂಡು ಹೊರಗ್ ಹೋಗಿ ಊಟ ಮಾಡಿ ಬರ್ತಿವಿ ನಾವಾಂದ್ರ ದೇವಸ್ಥಾನಕ್ ಹೋದ್ವಿ ದೇವಸ್ಥಾನಕರ ಆಗಲಿ ಒಟ್ಟು ಎದಕ್ಕರಾ ಸಂಕ್ರಾಂತಿ ದಿನ ಅಂಕರಾ ಮತ್ತು ದೇವಸ್ಥಾನಕ್ ಹೊಕ್ಕರಲ ಹಂಗೆಲ್ಲ ಹೋಗಿ ನಾವು ಬರೇ ಊಟ ಮಾಡ್ಕೊಂಡು ರೊಟ್ಟಿ ಊಟ ಆಮೇಲೆ ಸ್ವೀಟ್ ಊಟ ಮಾಡ್ಕೊಂಡ್ ಬರ್ತಿವಿ ಒಟ್ಟ್ ನಮ್ಮಲ್ಲಿ ಏನು ಭಾಳ ಅಂದರಾ ರೊಟ್ಟಿದಾ ಜಾಸ್ತಿ ರೀ ಆ ರೊಟ್ಟಿ ಮಾಡದೂ ರೊಟ್ಟಿ ಮಾಡತಾ ಮಾಡದು ಕಲಿಯದಕಂಕ ಕಷ್ಟ ಆತ್ರಿ ಮೊದಲಿಗೆ ಆಮೇಲೆ ಆಮೇಲೆ ಬಂತ್ರಿ ಅಷ್ಟಾ ರೊಟ್ಟಿ ಬಗ್ಗೆ ಅಷ್ಟಾ ಅಲ್ದನಾ ನಿಮಗ ಗೊತ್ತಿದ್ದಿದ ಐತಿ ಅಕ್ಕಿ ಉಂಡಾವ ಹಕ್ಕಿ ಜ್ವಾಳ ಉಂಡವ ತೋಳ ಅಂತಂದೇಳಿ ಶಾಸ್ತ್ರನೆ ಐತಿ ಗೊತ್ತಿರ್ಬೇಕು ನಿಮಗೆ ಉತ್ರ ಕರ್ನಾಟಕದ ಬಗ್ಗೆ ಅದು ಕರ್ನಾಟಕದಾ ಉತ್ರ ಕರ್ನಾಟಕದ ಅನ್ಯಪ್ಪಂದ್ರ ಹೆಚ್ಚಾಗಿ ರೊಟ್ಟಿನ ಖಡಕ್ ರೊಟ್ಟಿನ ತಿನ್ನದು ರೊಟ್ಟಿ ತಿಂದವನ ಗಟ್ಟಿ ಹಂಗಯ್ ನಾವೆಲ್ಲ ರೊಟ್ಟಿನ ಮಾಡ್ತಿವಿ ರೀ ಇಲ್ಲಿ ಅದ ಅಷ್ಟ ಅಲ್ದನಾ ರೊಟ್ಟಿ ಇಂತ್ರ ಎಷ್ಟೆಲ್ಲ ಉಪಯೋಗ ಐತಿ ಅನ್ಯಪಂದರ ನಿಮಗ್ ಗೊತ್ತಿರ್ಬೇಕ ಆಲ್ಮೋಸ್ಟ್ ಆಲ್ ರೊಟ್ಟಿ ಒಳಗಾ ಗುಲ್ಕಿನ್ ಇದು ಇರ್ತೈತಿ ಪ್ರೊಟೀನ್ ಅಂತಂದು ಹೇಳ್ಬೋದು ಇದರಿಂತ್ರಾ ನಮಗೆ ಅದ್ರ ಅದರಿಂತ್ರ ನಮಗೆ ನಾರಿನಾಂಶ ಸಿಗತ್ತ ಅದರಿಂತ್ರ ನಮ್ಮ ಜೀರ್ಣ ಕ್ರೀಯೆನು ಆಗತ್ತ ಆ ಕೊಲೆಸ್ಟ್ರಾಲುನು ಕಡಿಮಿ ಮಾಡತ್ತ ಸಕ್ರಿಯ ಅಂಶನೂ ಅದನ್ನ ಒಂದ್ ಸ್ವಲ್ಪ ಕಡಿಮಿ ಇರ್ತೈತಿ ಅಂತ ಅಂದು ಹೇಳ್ಬೋದು ಇದೂ ಕಿಡ್ನಿದ ಕಿಡ್ನಿಗಾತು ಹೃದಯ ಸಂಬಂಧಿತ ಆತು ಆಮೇಲೆ ಮಲಬದ್ಧತೆ ಆತು ಇವೆಲ್ಲ ನಿವಾರಣೆ ಮಾಡ್ತವೆ ರೀ ಒಂದ್ ಸ್ವಲ್ಪ ಎಲ್ಲಾನು ಈ ರೊಟ್ಟಿ ಊಟದ್ಲಿಂತ್ರನ ನಾವೂ ರೊಟ್ಟಿ ನಾವು ರೊಟ್ಟಿ ಎಷ್ಟು ಬಳಸ್ತೀವ್ ನೋಡಿರಿ ಅಷ್ಟು ಚಲೋ ನೋಡಿರಿ ಆರೋಗ್ಯಕ್ಕ ಈಗಾ ಗೋಧಿ ಊಟ ಆಗಲಿ ಆಮೇಲೆ ಬಿ ಇಡ್ಲಿ ಪೂರಿ ಎಂತಂದೇಳಿ ಮಾಡ್ತಿವಲ್ಲ ಅದು ನಾವು ಅದು ಏಟೊ ಒಳ್ಳೆಯದ ಆಷ್ಟು ಕೆಟ್ಟದ್ದನ ಐತಿ ಅದರಲ್ಲಿಂತ್ರ ಆದರ ನಮ್ಮ ಜ್ವಾಳದ ರೊಟ್ಟಿ ಹಂಗಲ್ಲ ರೀ ಆ ಜ್ವಾಳದ ರೊಟ್ಟಿಂತ್ರಾ ಹೃದಯಾಘಾತನೂ ತಪ್ಪಿಸ್ಬೋದ್ರಿ ಹ್ಞ್ ಗ್ಯಾಸ್ಟ್ರಿಕುನು ಬರಂಗಿಲ್ಲ ರೀ ಆ ಜೀರ್ಣ ಕ್ರೀಯೆ ಜಾಸ್ತಿ ಆಗ್ತೈತಿ ರೀ ಅದರಿಂತ್ರ ಹಂಗಾಗಿ ಚಲೊ ಅನ್ಬೇಕು ರೀ ಅದನಾ ರೊಟ್ಟಿನ ರೊಟ್ಟಿ ತಿನ್ನದಾ ಒಳ್ಳೆಯದ್ ರೀ ನಮ್ಕಡೆ ಆಲ್ಮೋಸ್ಟ್ ಅಲ್ ಎಲ್ಲಾದಕ್ಕು ರೊಟ್ಟಿನ ಮಾಡ್ತರನ ಅನ್ ನಿಮಗ ತಿಳದ ಮಾತ ಐತೀ ಹಂಗಾಗಿ ಹೇಳ್ಬಲ್ಲಿವ ನಾವು ಮತ್ತು ರೊಟ್ಟಿ ಬಗ್ಗೆ ಮಾತಾಡ್ಬೇಕು ಅನ್ಯಪಂದರೆ ಇವಾಗ ನಾವೂ ಮೊದಲಿಗೆಲ್ಲಾ ರೊಟ್ಟಿ ಮಾಡ್ತಿದ್ವಿ ಕಲ್ತು ಮೇಲೆ ಹಂಗಾ ಒಂದ್ ಸೊಲ್ಪ್ ಸೊಲ್ಪ್ ಜಾಸ್ತಿ ಮಾಡ್ಕಂತ ಇದ್ವಿ ಜಾಸ್ತಿ ಅಂದರೇನೆ ಹಿಂಗಾ ಮಾಡೋ ಮುಂದಾ ಒಂದು ನಾಲ್ಕು ರೊಟ್ಟಿ ಜಾಸ್ತಿ ಮಾಡಿಡದ ಆ ಅವು ಖಡಕ್ ಆಕಿರ್ತಿದ್ವೂ ತಿನ್ನಾಕ ಕಾಳ್ನಾಗ ಅದು ಭಾಳ್ ಚಲೋ ಆಗದಲ್ಲ ಹಂಗಾಗಿ ನಾವು ಜಾಸ್ತಿನೆ ಮಾಡಿಡ್ತಿದ್ವಿ ಆಮೇಲೆ ಹಿಂಗಾ ಒಬ್ಬೊಬ್ರು ಕೇಳಾಕ ಬರ್ತಿದ್ರು ರೊಟ್ಟಿ ಇದ್ದರ ಕೊಡ್ರೀ ಅಂತಂದೆ ಹೇಳಿ ಹಂಗಾಗಿ ಅವರು ಹಂಗ ಕೊಡ್ಬ್ಯಾಡ್ರಿ ನಿಮಗ್ ಹಂಗಾ ತಗೊಂಡು ಹೋದರ ಚಲೋ ಅನ್ಸಂಗಿಲ್ಲ ನಾವು ಒಂದಿನಾ ಕೇಳಿ ಇಸ್ಕೊಬೋದು ಎರ್ಡು ದಿನ ಕೇಳಿ ಇಸ್ಕೊಬೋದು ದಿನಾ ಅಂಕ ಕೇಳಿ ಇಸ್ಕೋಳಕಾಗಂಗಿಲ್ಲಾ ನಮಗೆ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲಾ ಆ ಅಂದರೆ ಬೇರೆ ಕಡೆಯಿಂತ್ರ ಬಂದಿರ್ತಾರಲ್ಲ ಅವರು ರೊಟ್ಟಿ ತಿನ್ಬೇಕನ್ಸತ್ತಾ ನಾವು ರೊಕ್ಕ ಕೊಟ್ಟ್ ತಗೊಂಡು ಹೋಗ್ತೀವಿ ಅಂತಂದೇಳಿ ಅಂದ್ರ ರೀ ಹಂಗಾಗಿ ನಾವು ಇರಲಿ ತಗೊಂಡು ಹೋಗು ಬ್ಯಾಡ ನೆಡಿತಿತ್ತಿ ಅದು ಏನಾಗತ್ತ ಏನು ಎರ್ಡ್ ರೊಟ್ಟಿಲಿಂತ್ರ ಆ ಆಗಲಿಲ್ಲ ಹೋಗಲಿಲ್ಲ ಎದಕ್ಕ ಹಂಗತೆ ಮಾಡ್ತೀರಿ ಅಂತನೆ ಆದ್ರ ಕೆಲವೊಬ್ರು ಇಷ್ಟ ಪಡ್ಲಿಲ್ಲ ರೀ ಅದನ್ನ ರೊಕ್ಕ ಕೊಟ್ಟ್ ತಗೊಂಡು ಹೋದ್ರು ಒಂದು ರೂಪಾಯಿ ಎರ್ಡು ರೂಪಾಯಿ ಹೋಗಿಲ್ಲ ಒಂದು ರೂಪಾಯಿ ಎರ್ಡು ರೂಪಾಯಿ ಕೊಟ್ಟ್ ಕೊಟ್ಟ್ ತಗೊಂಡು ಹೋದ್ರು ಅದರಂತಗಾ ಇವಗಾ ಆಡ್ರ್ ಬರೋಕ್ ಹತ್ತುಬಿಟ್ಟವ್ ರೀ ಅಂವ್ ಈಗ ಗ್ರಾ ಪಂಚಾಯ್ತಿಂತ್ರ ಆಡ್ರ್ ಬರೋಗಾತ್ತಾವು ಆಮೇಲೆ ಮತ್ತು ಇವ್ರ ಹೇಳ್ಬೇಕನ್ಯಪಂದ್ರ ನಮ್ಮಲ್ಲಿ ಹೋಟೆಲ್ನ್ಯಾರನು ಮಾಡ್ಕೊಡ್ರೀ ನಮಗ್ ಮಾಡಕ್ಕೆ ಆಗಂಗಿಲ್ಲ ನಮಗ್ ಅದ ಕೆಲಸ ಭಾಳಾಗ್ ಬುಡ್ತವೂ ಅಂತ ಅಂದೇಳಿ ರಿಕ್ವೆಸ್ಟ್ ಮಾಡ್ಕೊಂಡರು ಹಂಗಾಗಿ ನಾವು ಮಾಡಕತ್ವಿ ಈಗ ರೊಟ್ಟಿನ ಅದು ಈಗ ರೊಟ್ಟಿ ಮಾಡ್ದಂಗೆಲ ಒಂದು ರೀತಿ ಅದು ಬಿಸ್ನೆಸ್ ಆಗ್ಬಿಡುತ್ತ ನಮಗೆ ರೊಟ್ಟಿ ಬಿಸ್ನೆಸ್ಸೆ ಆಯ್ಬಿಡತ್ತೆ ಇವಗಾ ಇನ್ನೊಂದು ವಿಷಯ ಹೇಳ್ಬೇಕೇನ್ಯಪ್ಪಂದ್ರ ರೀ ರೊಟ್ಟಿ ಮಾಡದೂ ಬಡದು ಮಾಡೋದ್ಕುನು ಕೈಲೇ ಹಿಟ್ಟನಾದ್ಕ್ಯಂಡು ಮಾಡೋದ್ಕಿಂತ ಮಾಡದು ಮಾಡಿದ ರೊಟ್ಟಿಗೂ ಆಮೇಲೆ ಮತ್ತೆ ಈಗ ಲಟ್ಟಿಸ್ತಾರೆ ನೋಡಿರಿ ಆ ರೊಟ್ಟಿಗೂ ಮೆಷೀನ್ ಬಂದಾವ ಈಗ ರೊಟ್ಟಿ ಮಾಡ ಮಷೀನ್ ಆ ರೊಟ್ಟಿಗು ಭಾಳ ವ್ಯತ್ಯಾಸ ಐತ್ರಿ ಈಗ ನಾವು ಹಿಟ್ಟು ಚೆಂದೈನ ನಾದ್ಕ್ಯಂಡು ಜಿಗಿ ಹಾಕ್ಯಂಡು ಒಂದ್ಸೊಲ್ಪ ಚಂದಾಗಿ ನಾದ್ಕ್ಯಂಡು ಚರ ಚರ ನಾದ್ಕ್ಯಂಡು ಮಾಡಿದ್ನಪ್ಪಂದರಾ ಅದ್ರ ರುಚಿನ ಬ್ಯಾರೆ ರೀ ಬಡುದು ಬಿಟ್ನಪ್ಪಂದರ ತೆಳ್ಳಗ ಆದರ ಲಟ್ಸಿನೆಪ್ಪಂದರಾ ಜಗ್ಗಿ ಎಷ್ಟು ಜಿಗಿ ಹಾಕ್ಯಂಡೂ ಲಟಸ್ತಾರೆ ನೋಡಿರಿ ಅದು ಹರಿತಾವ ಅಂತ ಅಂದೇಳಿ ಒಂದ್ಸೊಲ್ಪ ಜಾಸ್ತಿ ಜಿಗಿ ಹಾಕ್ಯಳ್ದೂ ಒಂದ್ಸೊಲ್ಪಾ ಗಟ್ಟಿ ನಾದ್ಕ್ಯಳದು ಮಾಡಿದ್ನಪ್ಪಂದರ ರೊಟ್ಟಿ ನಾರು ನಾಕವು ಆಮೇಲೆ ಮತ್ತೆ ಜಿಗಿ ಜಾಸ್ತಿ ಆಗಿ ಇದನಾ ಟೇಸ್ಟಾ ಹೋಗ್ಬಿಡ್ತೈತ್ರಿ ಅದು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಯಂಡು ನಾದ್ಕೊಂಡರೆನ ಚಲೋ ಇರ್ತೈತಿ ಆದರ ಅದು ಹಂಗತೆ ಮಾಡೋದರಿಂತಾ ಆ ಚಲೋ ಅನ್ಸಂಗಿಲ್ಲರಿ ತಿನ್ನಕ ಬಡದು ರೊಟ್ಟಿ ಟೇಸ್ಟಿಗೂ ಆಮೇಲೆ ಮತ್ತು ಲಟ್ಸಿದ್ಕ್ಕು ಲಟ್ಸಿದ್ದು ಟೇಸ್ಟ್ಗು ಭಾಳಾ ವ್ಯತ್ಯಾಸ ಕಾಣ್ತೈತ್ರಿ ಅಷ್ಟು ಅಲ್ದನೆ ಈ ರೊಟ್ಟಿ ಮಷಿನೊಂದ್ ಬಂದಾವಲ್ರಿ ಗೊತ್ತಿರ್ಬೇಕು ನಿಮಗೆ ಆ ರೊಟ್ಟಿ ಮಿಷಿನಂದು ರೊಟ್ಟಿನ ಹಂಗ ರೀ ಹಾಳೆ ಪರೆ ಆದಂಗಾಗಿರ್ತವಾ ತಿನ್ನಕ್ಕನು ಹೋಗಾಂಗಿಲ್ಲ ಹಂಗಾಗ್ಬಿಡ್ತವು ಸಾರನೆ ಮುರುದ್ಯಕ್ಯನ್ನು ಉಂಡ್ರೀ ನೀವು ಒಂದ್ ನಮೂನಿ ಹಾಳೀ ಅದು ರಾಡ್ ರಾಡ್ ಇದ್ದಂಗಾಗ್ಬಿಡ್ತೈತಿ ಹಂಗಾಗ್ಬಾರದ್ರಿ ಅದು ರೊಟ್ಟಿ ರೊಟ್ಟಿ ಅಂದರಾ ಹೆಂಗಿರ್ಬೇಕು ಹಂಗಾ ರುಚಿ ಆಗಿ ರೊಟ್ಟಿ ಮುರ್ದಾಕ್ಯಂಡ್ ಉಂಡ್ರೂನು ಹಂಗಿರ್ಬೇಕ್ರಿ ರೊಟ್ಟಿ ಹಾಂಗ ಕೈಲಿ ಒಡದರಾ ಚಲೋ ಇರ್ತವ ಆದರಾ ಅದನಾ ಹಂಗತೆ ಮಾಡೋನತೆ ಚಲೋ ಅನ್ಸಲ್ಲ ರೀ ನಮಗ್ ಅಂಕರ ನಾವಂಕರ ನಮ್ಮ ಮನೇಗ ಯಾವಾಗಲೂನು ರೊಟ್ಟಿ ಬಡಿದಾ ಮಾಡ್ತೀವಿ ನೋಡ್ರಿ ನಾವು ನಮ್ಮ ಸಣ್ಣ್ ಹುಡ್ಗ್ರು ಸಣ್ಣ್ ಹುಡ್ಗ್ರು ಅನ್ನಕೆನು ಒಂದ್ವರ್ಷಕ್ಕಿಂತ ಕಡೆ ಆರು ತಿಂಗ್ಳಲಂತ್ರನ ಚಲೋ ಮಾಡ್ತಿವಿ ರೀ ನಾವು ರೊಟ್ಟಿನೆನೆ ಹಾಲಿನ್ಯಾಗ ಆ ರೊಟ್ಟಿ ನೆನೆ ಹಾಕ್ತೀವಿ ಒಂದ್ಸೊಲ್ಪ ಒಂದು ಅರ್ಧ ರೊಟ್ಟಿಯಷ್ಟು ನೆನೆ ಹಾಕಿ ಮಕ್ಕಳಿಗೆ ಅದನ್ನಾ ಉಣಿಸ್ತಿವಿ ನಾವು ಹಂಗಂತಾ ಹಂಗತೇ ಎಲ್ಲಾ ಓ ಒಂದು ವರ್ಸಲಿಂತ್ರ ಹಿಡ್ಕೊಂಡು ಮಾಕ್ಳು ಮಕ್ಳು ಬಂತು ಹಿರಿಯರು ಬಂತುನ ಎಲ್ಲಾರು ಒಟ್ಟ್ ರೊಟ್ಟಿನ ಊಟ ನಮ್ಕಡಿಗೆ ಜಾಸ್ತಿ ಹೇಳ್ಬೇಕನೆಪ್ಪಾಂದರ ರೊಟ್ಟಿ ಊಟದಷ್ಟಾ ಆಹಾರ ಗಟ್ಟಿ ಯಾವುದು ಅಲ್ಲರಿ ರೊಟ್ಟಿ ಉಂಡರಂತಂದೇ ನಾನು ಹೇಳಕಾ ಬಯಸ್ತೀನಿ ನೋಡ್ರಿ